ಹಲೋ ಹೇಳಿ ಹೇಳಿ ಹೌದು ನಮ್ಮದು ತಾಜ್ ಮಹಲ್ ಹೋಟೆಲು

ಎಂತ ಯಾವುದೆಲ್ಲ ಬೇಕು ಹೇಳಿರಿ ನಾಲ್ಕು ಮಸಾಲೆ ದೋಸೆನಾ ನಾಲ್ಕು ಪ್ಲೇಟು ಮಸಾಲೆ ದೋಸೆ ಮತ್ತು ಬೇರೆ ಗೋಳಿ ಬಜೆ ಉಂಟು ಮತ್ತು ನೀರುಳ್ಳಿ ಬಜೆ ಉಂಟು ಮತ್ತು ಕಟ್ಲೆಟ್ ಉಂಟು ಮತ್ತು ಮೈಸೂರ್ ಪಾಕು ಉಂಟು ಮತ್ತು ಇನ್ನೂ ತುಂಬ ತುಪ್ಪ ದೋಸೆ ಮತ್ತು ಉತ್ತಪ್ಪ ತುಂಬ ಉಂಟು ಯಾವ್ದು ಬೇಕು ಹೇಳಿರಿ ಬನ್ಸ್ ಉಂಟು ಬನ್ಸು ಮಸಾಲೆ ದೋಸೆ ಮಾತ್ರ ಬ ಗೋಳಿ ಬಜೆ ಬೇಕಾ ಆಂ ಮತ್ತು ಬೇರೆಂತ ಮಸಾಲೆ ದೋಸೆ ಮಾತ್ರ ನಾಲ್ಕು ಪ್ಲೇಟ್ ಸಾಕಾ ನಾಲ್ಕು ಪಕ್ ಇನ್ನೂರ ಐವತ್ತು ರೂಪಾಯಿ ಆಗ್ತದೆ ಮುನ್ನೂರು ರೂಪಾಯಿ ಆಗ್ತದೆ ಈಗ ಮತ್ತು ಐವತ್ತು ರೂಪಾಯಿ ಅವನು ತಂದು ಕೊಡಬೇಕಲ್ಲ ನಿಮಗೆ ಮನೆಗೆ ಅದಕ್ಕಾಗಿ ಒಟ್ಟಿಗೆ ಮುನ್ನೂರ ಐವತ್ತು ಕೊಡಿರಿ ಆಯಿತಾ ಹೌದು ಹೌದು ಮುನ್ನೂರ ಐವತ್ತು ಹಾಂ ಎಷ್ಟು ಹೊತ್ತು ಆಂ ಮೂರು ಗಂಟೆಗೆ ಈಗ ಬರ್ತದೆ ಇನ್ನು ಮೂರು ಐದಕ್ಕೆ ನಿಮ್ಮ ಮನೆಯಲ್ಲಿ ಇರ್ತದೆ ನೀವು ರಡಿ ಪ್ಲೇಟು ಬ ರಡಿ ಮಾಡಿ ಕೂತರೆ ಆಯಿತು ಚಹಾ ಬೇಕಾ ಚಹಾ ತರಿಸ್ಬೇಕಾ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಹೌದು ರಪ್ಪ ನಾವು ಕಳಿಸಿ ಈಗ ಗಿರಾಕಿ ಇಲ್ಲ ರಪ್ಪ ಅವ್ನ ಕಳಿಸ್ತೇವೆ ಹಾಂ ಆಯಿತಾ ಆಂ ಆಯ್ತು ಆಯಿತು ಆಯಿತು ಆಯಿತು ಆಯ್ತು ಆಯ್ತು ಆಯಿತು ಹೌದು ಇದು ಚಹಾ ಚಹಾ ಬೇಡವಾ ನಿಮ್ಗೆ ಚಹಾ ಎಷ್ಟು ಬೇಕು ನಾಲ್ಕು ನಾಲ್ಕು ಚಾನಾ ಮತ್ತು ಬೇರೆ ಅದಕ್ಕೆ ಸಕ್ಕರೆ ಕಮ್ಮಿ ಸಕ್ಕರೆ ಶುಗರ್ನಲ್ಲಿ ಯಾರಿದ್ದರಾ ಎರಡಕ್ಕೆ ಸಕ್ಕರೆ ಬೇಕಾ ಎರಡಕ್ಕೆ ಸಕ್ಕರೆ ಬೇಡ ಹಾಂ ಮತ್ತು ಕಾಪಿ ಮಕ್ಕಳಿದ್ದಾರಾ ಮನೆಯಲ್ಲಿ ಅಲ್ಲ ಬೇಕಾದ್ರೆ ಈಗ ಇವತ್ತು ಕಟ್ಲೆಟ್ ಮಾಡಿದ್ದಾರೆ ಭಾರೀ ಒಳ್ಳೆದುಂಟು ಅಕ್ಕ ಒಂದು ನಾಲ್ಕು ಬೇಕಾ ಕಳಿಸ್ತೇನೆ ಆದರೆ ನೀವು ಸಿಂಗಾಪುರ್ದಲ್ಲಿ ಇದ್ದವ್ರು ಅಲ್ಲವಾ ನೀವು ಮುಂಚೆ ಅವ್ರ ಮಗಳು ಅಲ್ಲವಾ ನೀವು ಆಂ ಹಲೋ ಹಾಂ ಅದೇ ಅವ್ರೇನಾ ಅವ್ರು ಮುಂಚೆ ಬಂದರೆ ಇಲ್ಲಿಗೆ ಬರ್ತಿದ್ದರು ಹೌದು ಹೌದು ಹೌದು ಹೌದು ಹೌದು ನೀವು ಹೆದ್ರೋದ್ ಬೇಡ ಹೌದು ಹಣ ಇಲ್ದಿದ್ರೆ ನೀವು ಮತ್ತೆ ಕೊಡಿ ಅವ್ರು ಬಂದರೆ ಕಟ್ಲಿ ಇದ್ದರೆ ಸಿಂಗಾಪುರ್ದಿಂದ ಬಂದು ಕೊಡ್ತಾರೆ ಕಳಿಸ್ಲಾ ಕಟ್ಲೇಟ್ ನಾಲ್ಕು ಪ್ಲೇಟು ಟೈಮ್ ಆಗಲಿಲ್ಲ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಈಗ ಕಳಿಸ್ತೇನೆ